ಹಲೋ ಹಾಂ ಹೇಳಿ ಹಾಂ ಏನಾಗ್ಬೇಕಿತ್ತು ರೀ ನಿಮಗೆ ಹಾಂ ಹೇಳಿ

ಒಂದ್ಸೊಲ್ಪ ಊಟದಾಗು ಸೊಲ್ಪ ಕಡಿಮೆ ಮಾಡ್ರಿ ಮತ್ತು ಪಥ್ಯ ಮಾಡ್ರಿ ಡೈಲಿ ನಾ ವ್ಯಾಯಾಮ್ ಮಾಡ್ರಿ ಮತ್ತು ನಿಮ್ಮ ನಿಮ್ಮ ನಿಮ್ಮಲ್ಲಿ ಊಟನ ಸ್ವಲ್ಪ ಕಡ್ಮೆ ಮಾಡ್ರಿ ನಿಮ್ಮ ಲಿಮಿಟ್ ನೀವು ಇರ್ರಿ ಜಾಸ್ತಿ ಊಟ ಮಾಡೋಕೆ ಹೋಗ್ಬ್ಯಾಡ್ರಿ ಎಕ್ಸರ್ಸೈಜ್ ಮಾಡ್ರಿ ರನ್ನಿಂಗ್ ಹೋಗ್ರಿ ಬೆಳಿ ಬೆಳಗ್ಗೆ ಎದ್ದು ಸ್ವಲ್ಪ ಮತ್ತು ಏನ್ರಿ ಹಲೋ ರೀ ಅನ್ನಾನ ಕಡ್ಮೆ ಮಾಡ್ರಿ ಜಾಸ್ತಿ ಮಾಡಾಕೆ ಹೋಗ್ಬ್ಯಾಡ್ರಿ ಚಪಾತಿ ರೋಟಿ ಇನ್ನು ಚಪಾತಿ ರೋಟಿ ಇಂಥಾದವಷ್ಟೆ ತಿನ್ರಿ ಎಣ್ಣೆ ಅಂಶ ಮೇಯ್ನ್ ತಿನ್ಬ್ಯಾಡ್ರಿ ತರಕಾರಿ ಹಸಿದ ಅಂತ ಎಣ್ಣೆ ಅಂಶನ ಮೊದಲು ತಿನ್ನಾಕೆ ಹೋಗ್ಬ್ಯಾಡ್ರಿ ಅದ್ರಿಂದನ ದಪ್ಪ ಆಗ್ತೈತ್ರಿ ಮನುಷ್ಯರು ಬಾಜು ಹಾಂ ಏನು ದವಾಗ್ ನಿ ವಾರ್ದಾಗ ಒಂದು ದಿನ ರೀ ಡೈಲಿ ಚಾಲು ಇರ್ತೈತಿ ಆದ್ರ ನೀವು ಸಂಜೆ ಐದು ಗಂಟೆ ಸುಮಾರಿಂದ ಏಳು ಗಂಟೆ ಮಟ್ಟ ಇರ್ತೈತಿ ಒಂದ್ಸಲ ಬರುನ್ಕೆ ನಾವು ಒಂದಿನ ಡೇಟ್ ಕೊಡ್ತೇನೆ ರೀ ನೋಡಿ ಅವಾಗ ಬಂದ ನಮಗೆ ಭೇಟಿ ಆಗೋನ ಕನ ರೀ ಈ ವಾರೆಲ್ಲ ಬಿಜಿ ಐತ್ರಿ ಸ್ವಲ್ಪ ಇಲ್ಲ ನೀವು ಫೋನ್ ಹಚ್ಚಿ ಬರ್ರಿ ಬರುವ ಒಂದಿನ ಹೆಸರು ಹಚ್ಕೋರಿ ಅಲ್ಲಿ ಹೇಳ್ತಾರೆ ರೀ ಹಾಂ ನಂಬರ್ ಆತು ರೀ ನಮಗೆ ಐದ್ನೂರ ಅಯ್ತ್ರಿ ಏನು ಉಳಿದ ಮೆಡಿಸನ್ ಬರ್ಕೊಡ್ತೇವೆ ನೀವು ಮೆಡಿಕಲ್ದಾಗ ತಗೋಬೇಕು ರೀ ಅದು ತಗೊಂಡ ನೀವು ಅಲ್ಲಿ ದುಡ್ಡು ಕೊಡುದ ರೀ ಇಲ್ಲಂದರೆ ಫಿ ಎಷ್ಟ ಐದ್ನೂರ ರೂಪಾಯಿ ಅಯ್ತ್ರಿ ಈಗ ಗುಳಿಗೆ ಅದ ಹೆಸ್ರಿಗೆ ಅಷ್ಟಾರ ಅದು ನಿಮ್ಮ ಒಳಗ್ ನೀವು ಪಥ್ಯೆ ಏನು ಇಲ್ಲ ಹೇಳತಿಲ್ಲ ವಾಕಿಂಗಾ ಇದೆಲ್ಲ ಎಣ್ಣೆ ಪದಾರ್ಥಗಳ ತಿಂಡಿ ಸ್ವಲ್ಪ ಕಡ್ಮೆ ಮಾಡ್ರಿ ಶ್ಯಾವಿಗಿ ಶ್ಯಾವಿಗೆ ಹಪ್ಲಾ ಎಣ್ಣೆ ಬಾಜಿ ಜಾಸ್ತಿ ಹೊತ್ತು ಅಡ್ಗಿಗೆ ಯೂಸ್ ಮಾಡ್ಬ್ಯಾಡ್ರಿ ಇಲ್ರಿ ನಿಮ್ಗ ಒಳ್ಳೆಯದು ಆಗ್ಬೇಕಾರ ನೀವು ಪಾಲಿಸ್ಬೇಕು ರೀ ನೀವು ನಾವು ಡಾಕ್ಟರ್ ಗುಳ್ಗೆ ಅಷ್ಟೆ ಕೊಡ್ತೀವಿ ರೀ ಉಳ್ದದನ್ನು ನೀವು ನೀವು ಬೇಕಾದರೆ ಮಾಡ್ಬೇಕು ರೀ ಆಯಿತು